ಹಾಂ ನಾನು ರಾಜೇಶ್ ಮಾತಾಡ್ತಿರೋದು ಯಾರು ಮಾತಾಡೋದು ಹೇಳಿ ಗೊತ್ತಾಗಲಿಲ್ಲ ಓಕೆ ವಿಶಾಲ್ ಹಾಂ ಖಂಡಿತ ವಿಶಾಲ್ ಅವರೆ ನೀವು ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡ್ಬೇಕಂತೇಳಿದ್ರೆ ನಿಮ್ಮ ಐ ಡಿ ಪ್ರೂಫ್ ತಗೊಂಬರ್ಬೇಕು ಐ ಡಿ ಪ್ರೂಫ್ ಅಂದರೆ ನಿಮ್ಮದು ಆಧಾರ್ ಕಾರ್ಡ್ ಆಗಬಹುದು ಪ್ಯಾನ್ ಕಾರ್ಡ್ ಆಗಬಹುದು ಇದನ್ನೆಲ್ಲ ಹಿಡ್ಕೊಂಡು ತಕೊಂಡು ಬಂದು ಮತ್ತೆ ಫೋನ್ ತಂದರೆ ಆಗಬಹುದು ಒಂದು ಅದು ನಿಮ್ಮ ಐ ಡಿ ಪ್ರೂಫ್ ಅದರಲ್ಲಿ ನಿಮ್ಮ ಹೆಸರು ಮತ್ತು ವಿಳಾಸವೆಲ್ಲ ಇರ್ತದಲ್ಲ ಅದಕ್ಕೋಸ್ಕರ ನಿಮ್ಮ ಐ ಡಿ ಪ್ರೂಫ್ ಒಂದು ಬೇಕು ಓಕೆ ಮತ್ತು ನಿಮ್ಮದೊಂದು ಪಾಸ್ಪೋರ್ಟ್ ಸೈಜ್ ಫೋಟೊ ಅದನ್ನೊಂದು ತಗೊಂಡು ಬನ್ನಿ ಹಾಂ ಒಂದು ಫೋಟೊ ಸಾಕು ತೊಗೊಂಡು ನಮ್ಮ ನಮ್ಮ ಬ್ಯಾಂಕ್ನಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಒಂದು ಸಾವಿರ ರೂಪಾಯಿ ಇಡಬೇಕು ನೀವು ಅಕೌಂಟ್ ಓಪನ್ ಮಾಡುವಾಗ ಮಾಡ್ ಮಾಡುವಾಗಲೇ ಒಂದು ಸಾವಿರ ಇಡಬೇಕು ಮತ್ತು ನೀವು ಅದನ್ನು ಮೈನ್ಟೇನ್ ಮಾಡಬೇಕು ಯಾವಾಗಲೂ ಸಹ ಅಕೌಂಟನ್ನು ಅಂದರೆ ಅಕೌಂಟನ್ನು ಪೂರಾ ಜೀರೋ ಮಾಡೋ ಹಾಗಿಲ್ಲ ತಿಂಗಳಲ್ಲಿ ಇಡಲೇಬೇಕು ಇಡಲೇಬೇಕೆಂದರೆ ಅದನ್ನು ಯೂಸ್ ಮಾಡಬಹುದು ನೀವು ಅದೇನಂತ ಹೇಳಿದರೆ ತಿಂಗಳಲ್ಲಿ ಒಂದು ತಿಂಗಳಲ್ಲಿ ಹತ್ತು ದಿನ ಆದರೂ ಒಂದು ಸಾ ಒಂದು ಸಾವಿರ ರೂಪಾಯಿ ಅಕೌಂಟಲ್ಲಿ ಇರಬೇಕು ಇಲ್ಲದೆ ಇಪ್ಪತ್ತು ದಿನ ಇಲ್ಲದೆ ಇಪ್ಪತ್ತು ಹೌದು ಹೌದು ಹಾಗೆ ನೀವು ಇವತ್ ಇವತ್ ಇವತ್ತಿಗೆ ಬಂದು ಬ್ಯಾಂಕಲ್ಲಿ ಓಪನ್ ಮಾಡಿದರೆ ನಿಮಗೊಂದು ಮೂರು ದಿನದಲ್ಲಿ ನಿಮ್ಮ ಪಾಸ್ಬುಕ್ ಮತ್ತು ಚೆಕ್ಬುಕ್ ಎಲ್ಲ ನಾವು ಕೊಡ್ತೇವೆ ಮೂರು ದಿನ ಬಂದು ನೀವು ಬಂದು ಕಲೆಕ್ಟ್ ಮಾಡಬಹುದು ಬ್ಯಾಂಕ್ ಅಕೌಂಟ್ ಹಾಂ ಮೂರು ದಿನ ಸಾಕು ಅಂದರೆ ನಾವು ಪಾಸ್ಬುಕ್ ಪಾಸ್ಬುಕ್ ಇಲ್ಲಿ ಇದೇ ಟೈಮಿಗೆ ಕೊಡಬಹುದು ಬಟ್ ಚೆಕ್ಬುಕ್ ಅಂದರೆ ನಿಮ್ಮ ಹೆಸರಲ್ಲಿ ಪ್ರಿಂಟಾಗಿ ಬರಬೇಕಲ್ಲ ಅದಕ್ಕೋಸ್ಕರ ಮೂರು ದಿನ ಟೈಮ್ ತಗೊಳ್ತದೆ ಹೌದು ಖಂಡಿತ ಹೌದು ಆಧಾರ್ ಕಾರ್ಡ್ ಫೋಟೋ ಆಧಾರ್ ಕಾರ್ಡ್ ಜೆರಾಕ್ಸ್ ಕಾಪಿ ಹಿಡ್ಕೊಂಡು ಬನ್ನಿ ಇಲ್ಲ ಆಧಾರ್ ಕಾರ್ಡ್ ಹೌದು ಆಧಾರ್ ಕಾರ್ಡ್ ಅಂದರೆ ಒಂದು ಜೆರಾಕ್ಸ್ ಕಾಪಿ ನಮ್ಮ ಬ್ಯಾಂಕಿಗೆ ನೀವು ಕೊಡಬೇಕು ಮತ್ತು ಒರಿಜಿನಲ್ ತಕೊಂಡು ಬನ್ನಿ ಓಕೆ ನಮ್ಮ ಬ್ಯಾಂಕಲ್ಲಿ ನೀವು ಇಡಬಹುದು ಎಷ್ಟು ಬೇಕಾದರೂ ನೀವು ಇಡಬಹುದು ಅದಕ್ಕೆ ಲಿಮಿಟ್ ಅಂತ ಹೇಳಿ ಇಲ್ಲ ಸೊ ನಿಮಗೆ ಇಷ್ಟ ಬಂದರೆ ನೀವು ಒಂದು ಒಂದು ಮೂವತ್ತು ಲಕ್ಷ ತನಕ ಹಣ ಸಹ ನೀವು ಡೆಪಾಸಿಟ್ ಮಾಡಿ ಇಡಬಹುದು ಹಾಗೆ ಬೇಕಾದರೆ ನಿಮಗೆ ಹೌದು ಪ್ಯಾನ್ ಇಲ್ಲ ಪ್ಯಾನ್ ಕಾರ್ಡ್ ಬೇಕೇ ಬೇಕು ನಿಮ್ಮದು ನಿಮ್ಮ ಪ್ಯಾನ್ ಕಾರ್ಡ್ ಇದ್ದರೆ ನೀವು ಎಷ್ಟು ಕೂಡ ಬಂದು ಜಮಾ ಮಾಡಬಹುದು ಅದೇನು ತೊಂದರೆಯಿಲ್ಲ ಹೌದು ಖಂಡಿತ ನೀವು ಇವತ್ತು ಬರ್ತೀರಲ್ಲ ಆಧಾರ್ ಕಾರ್ಡ್ ಪಾಸ್ಪೋರ್ಟ್ ಸೈಜ್ ಫೋಟೋ ಒಂದು ಜೆರಾಕ್ಸ್ ಕಾಪಿ ಹಿಡ್ಕೊಂಡು ಬನ್ನಿ ಹೌದು ಸರಿ ಬ್ಯಾಂಕಲ್ಲಿ ಸಿಗುವ ಓಕೆ